ಸಾವಿರದ ಎಂಟು ನೂರ ನಲ್ವತ್ತು ಒಂದು ಲಕ್ಷದ ಐದು ಸಾವಿರದ ನಾಲ್ಕು ಎಂಟು ಸಾವಿರದ ಒಂಬೈನೂರ ತೊಂಬತ್ತು ಒಂಬತ್ತು ಲಕ್ಷದ ನಲ್ವತ್ತೆಂಟು ಸಾವಿರ ಐದು ಸಾವಿರದ ತೊಂಬತ್ತು ರೂಪಾಯಿ